ಹಲೋ ಹಾಂ ಹೇಳಿ ಹೇಳಿ

ಹಲೋ ಹಾಂ ಹೇಳಿ ಗೊತ್ತಾಯ್ತು ಗೊತ್ತಾಯ್ತು ನಂಬರ್ ಗೊತ್ತಾಯ್ತು ನನಗೆ ಹಾಂ ಹೌದು ಹೌದು ಹೇಳಿ ಹೌದು ಹೌದು ಪರಿಚಯ ಇತ್ತು ಅದೇ ನೀವು ಹೇಳಿದ್ರಲ್ಲ ಮದುವೆ ವಿಷಯ ಹಾಲ್ ಇದು ಮಾತಾಡ್ಲಿಕ್ಕೆ ಉಂಟು ಅಂತ ಹೇಳಿ ಹಾಲ್ ಎಲ್ಲಿ ಇದು ಒಂದು ಜನಾರ್ಧನ ದೇವಸ್ಥಾನದಲ್ಲಿ ಇದೆ ಅಂತೆ ಅಲ್ಲಿ ಇನ್ನೂ ನಲ್ವತ್ತು ಸಾವಿರ ಹೇಳ್ತಾರೆ ಮರೆ ಬಾಡಿಗೆ ಹಾಂ ಮತ್ತೆ ಇಲ್ಲಿ ಇಲ್ಲಿ ಒಂದು ಕೇಳಿ ನೋಡ್ಬೋದು ಇತ್ತು ಎಲ್ಲಿ ನಮ್ದು ಸಣ್ಣ ತೀರ್ಥ ಮಠ ಅಲ್ಲಿ ಸಹ ಕೇಳಿ ನೋಡುವ ಅಲ್ಲಿ ಎಷ್ಟು ಅಂತೆ ಬ ಹೇ ಹೌದು ಅಲ್ಲಿ ಬಾಡಿಗೆ ಎಷ್ಟು ಅಂತೆ ಬಾಡಿಗೆ ಎಷ್ಟು ಅಂತೆ ಅಲ್ಲಿ

ಹೌದಾ ಇಲ್ಲಿ ಒಂದು ಮುಳೂರು ನಾರಾಯಣ ಗುರು ಸಭಾಭವನ ಇದೆಯಲ್ಲ ಅಲ್ಲಿ ಒಂದು ಕೇಳಿ ನೋಡ್ಬೋದಿತ್ತು ಅಲ್ಲಿ ಕಮ್ಮಿಯಲ್ಲಿ ಉಂಟಂತೆ ಹೇಳ್ತಿದ್ರಪ್ಪ ನಾ ಮತ್ತೆ ಗೊತ್ತಿಲ್ಲ ಕಾಸ್ಟ್ಲಿ ಆಯ್ತಾ ಹೌದಾ ಅಲ್ಲಿ ಎಷ್ಟು ಹೇಳ್ತಾರೆ

ಥರ್ಟಿ ಫೈವ್ ಹೇಳಿದ್ದಾರೆ ಹಾಂ ಒಂದು ಈ ಇಪ್ಪತ್ತರ ಒಳಗೆ ಇದ್ರೆ ನೋಡ್ಬೋದಿತ್ತು ಅಲ್ವ ಹೌದು ಅಲ್ಲ ಈಗ ಬೇಗ ರಪ್ಪ ಹಾಲ್ ನೋಡಬೇಕಾಗ್ತದೆ ಯಾಕೆಂದ್ರೆ ಇನ್ನೂ ಸೀಸನ್ ಟೈಮಲ್ಲಿ ಮತ್ತೆ ಹಾಲೇ ಸಿಗೋದಿಲ್ಲ

ಹೌದಾ ಅಲ್ಲಿ ಎಷ್ಟು ಅಂತೆ ಬಾಡಿಗೆ ಎಷ್ಟು ಅಂತೆ ಅಲ್ಲಿ ಕಟ್ಪಾಡಿಯಲ್ಲಿಯೇ ಕಟ್ಪಾಡಿಯಲ್ಲಿದೆಯೇ ಹೌದು ನಮಗೆ ನಮಗೆ ನಮಗೆ ನಮಗೆ ಹತ್ರ ಆಗಬೇಕು ಮತ್ತೆ ರೇಟ್ ಕಮ್ಮಿ ಆಗ್ಬೇಕು ಅಷ್ಟೇ ಹೌದಾ ನೋಡುವ ಎಂತ ಅಂತ ಹೇಳಿ ನೋಡುವ ನಾನೊಂದು ಕನ್ಫರ್ಮೇಷನ್ ಮಾಡ್ತೇನೆ ಅಲ್ಲಿ ಆಮೇಲೆ ನೋಡುವ ಆಯ್ತಾ ಹಾಂ ಸರಿ ಸರಿ ಓಕೆ ಹಾಂ ಹಾಂ ಯಾವುದು ಏನು ನಮ್ದು ವೆಜ್ ನೋನ್ ವೆಜ್ ಎರಡು ಮಿಕ್ಸ್ ಉಂಟು ತೊಂದರೆಯಿಲ್ಲ ನಮ್ದು ಆದರೆ ದೇವಸ್ಥಾನದಲ್ಲಿ ಮಾಡೋದಾದ್ರೆ ಅವರು ಹೇಳಿದ್ರು ಅಡುಗೆದ್ದು ಇದು ಮಾಡುವ ದೇವಸ್ಥಾನದ ಹಾಲ್ ಆದರೆ ವೆಜ್ ಇದು ಇದು ನೋನ್ ವೆಜ್ ಮಾಡ್ಲಿಕೆ ಆಗೋದಿಲ್ಲ ಅಲ್ವ ಅಂತ ಹೇಳಿದ್ರು ಅದಕ್ಕೇ ನಾರ್ಮಲಿ ಈಗ ಅಲ್ಲಿ ಮುಳೂರು ಸಭಾಭವನ ನೋಡಿ ಅದರಲ್ಲಿ ನೋನ್ ವೆಜ್ ಮಾಡಬೋದು ವೆಜ್ ಮಾಡ್ಬೋದು ಏನು ಕಂಡಿಷನ್ ಇಲ್ಲ ಅಂಥದ್ದು ಹಾಲ್ ಸಿಕ್ಕಿದ್ರೆ ಒಳ್ಳೇದು ಹಾಗೆ ನೋಡುವ ನಾನು ನೀವು ಸಹ ಕಣ್ಣು ಒಂದು ನೋಡಿ ಎಲ್ಲಿ ಕಮ್ಮಿಯಲ್ಲಿ ಸಿಗ್ತದೆ ನೋಡಿ ನಾನು ಸ ನೋಡ್ತೇನೆ ಆಮೇಲೆ ನೋಡೋವ ಎಂಥ ಆಗ್ತದೆ ಅಂತ ಹೇಳಿ ಹಾಂ ಸರಿ ಸರಿ ಓಕೆ ಓಕೆ ಓಕೆ ಹಾಂ ಸರಿ